ಶಿಕ್ಷಣ ಪಡೆಯೋದು ಬದುಕಿನಲ್ಲಿ ಬಹಳ ಮುಖ್ಯವಾಗಿದೆ ಈಗಿನ ಕಾಲದಲ್ಲಂತೂ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಇದೆ ಶಿಕ್ಷಣ ಪಡೆಯೋದ್ರಿಂದ ಅನೇಕ ಲಾಭಗಳಿವೆ ನಾವು ಮೂಢನಂಬಿಕೆಯಿಂದಲೂ ಹೊರಗೆ ಬರ್ತೆವು ಅನೇಕ ಜನರಿಂದ ಮೋಸ ಮಾಡುದರಿಂದೂ ಹೊರಗೆ ಬರ್ತೆವು ನಾವು ಏನು ಕೆಲಸ ಮಾಡ್ತಾಯಿದ್ದೀವೋ ಅನ್ನೋದು ನಮಗೆ ಅರಿವಾಗಿರ್ತದೆ ಆದರೆ ಶಿಕ್ಷಣ ಇಲ್ಲ ಅಂದರೆ ನಮಗೆ ಅದೆಲ್ಲ ಗೊತ್ತಾಗ್ತಾ ಇದ್ದಿಲ್ಲ ಯಾಕೆಂದ್ರೆ ಈಗಿನ ಕಾಲದಾಗ ಏನಿದೆ ಎಲ್ಲ ಒಂದು ವ್ಯವಹಾರಗಳೆಲ್ಲ ಈ ಮೊಬೈಲ್ ಮೂಲಕವೋ ಆಗಲಿ ಮತ್ತು ಆನ್ಲೈನ್ ಮೂಲಕವಾಗಿ ನಡೀತಾ ಇದ್ದಾವೆ ಅವೆಲ್ಲ ಏನು ಒಂದು ಶಿಕ್ಷಣ ಇದ್ದರೇ ಸಾಧ್ಯದೆ ಶಿಕ್ಷಣ ಇರೋದ್ರಿಂದ ನಾವು ಯಾವುದೇ ಒಂದು ವಸ್ತು ತೊಗೊಂಡೇವಂದ್ರೆ ಅದಕ್ಕೆ ಐವತ್ರುಪಾಯಿ ಅದ ಅಂತಂದ್ರೆ ಐವತ್ರುಪಾಯಿನೇ ಕೊಡ್ತೀವಿ ಆದರೆ ಇಲ್ಲ ಅಂದ್ರೆ ಅವ್ರಿಗೆ ತಿಳಿಯೋದಿಲ್ಲ ಅಂದ್ರೆ ಅವ್ರು ಅರವತ್ತು ಕೇಳಿದ್ರೂ ಕೊಡ್ತಾರೆ ಮೋಸಕ್ಕೂ ಒಳಗಾಗಿರ್ತಾರೆ ಅದಕ್ಕೆ ಅನೇಕ ಒಂದು ವಿಷಯದಲ್ಲಿಯು ಕೂಡ ಅವ್ರಿಗೆ ಕಷ್ಟ ಆಗ್ತದೆ ಈ ರೀತಿ ಒಂದು ಬದಕಿನಲ್ಲಿ ಶಿಕ್ಷಣ ಬಹಳ ಮುಖ್ಯ ಅದ ಈಗಿನ ಕಾಲದಲ್ಲಿ ಒಂದು ವೇಳೆ ನಾವು ಶಿಕ್ಷಣ ಇಲ್ಲಾಂದ್ರೆ ಅವರು ಅನೇಕ ಕೆಲ್ಸ ಗಳಲ್ಲಿ ಮೋಸ ಹೋಗಬಹುದು ಯಾರಿಂದಲೂ ಒಂದು ಒಂದು ಪೈಸೆ ತೊಗೊತಾರಂತಂದ್ರೆ ಅವ್ರಿಗೆ ಮೋಸ ಮಾಡಿ ಹೆಚ್ಚಿಂದು ಒಂದು ಬಡ್ಡಿ ವಸೂಲಿ ಮಾಡುತ್ತಾರೆ ಅವ್ರಂದ್ರೂ ಅವ್ರಿಗೆ ಗೊತ್ತಾಗಂಗಿಲ್ಲ ಅಥ್ವಾ ಯಾವುದೇ ಒಂದು ದುಕಾನ್ದಲ್ಲಿ ಹೋಗಿ ಒಂದು ವಸ್ತು ತೊಗೊಂಡಾರಂದ್ರೆ ಅದ್ರದು ಡೇಟು ಎಕ್ಸ್ಪೈರೇ ಎಕ್ಸ್ಪೈರೇ ಆಗಿದೆದಂದ್ರೂ ಕೂಡ ಅವ್ರಿಗೇನು ಗೊತ್ತಾಗಂಗಿಲ್ಲ ಅಂಥ ವಸ್ತುವೇ ಅವರು ತೊಗೊಂಡು ಅವ್ರು ಮನಿಗೆ ಹೋಗ್ತಾರ ಅವ್ರಿಗೆ ಏನು ಗೊತ್ತಾಗಿಲ್ಲ ಆ ರೀತಿ ಅನೇಕ ಒಂದು ಈ ಒಂದು ಸಮಾಜದಲ್ಲಿ ಬದುಕಬೇಕಾಯ್ತು ಅಂದ್ರೆ ಮನುಷ್ಯ ಹುಟ್ಟಿಂದ್ರನಿಂದಾ ಒಂದು ಈ ಒಂದು ಸಂಸಾರ ಬಿಟ್ಟು ಹೋಗೋವರೆಗು ಅನೇಕ ಕಷ್ಟ ಸಮಸ್ಯೆ ಬಂದಿರ್ತಾವೆ ಒಂದು ಮನುಷ್ಯನ ಲೈಫ್ನಲ್ಲಿ ಆದರೆ ಪ್ರತಿ ಒಂದಕ್ಕೂ ಶಿಕ್ಷಣ ಇದ್ದರೆ ನಾವೇನು ಮಾಡ್ತೀವಿ ಆ ಶಿಕ್ಷಣದಿಂದ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ತಿಳುವಳಿಕೆಯಿಂದ ಇರಬಹುದು ಈ ಮನುಷ್ಯ ಅದ್ರೆ ತಿಳುವಳಿಕೆಯೇ ಇಲ್ಲ ಅವ್ನಿಗೆ ಅಂತಂದ್ರೆ ಈ ಒಂದು ಮನುಷ್ಯ ಭಾಳ ಒಂದು ಸಮಸ್ಯೆಯಲ್ಲಿ ಇರ್ತಾನೆ ಶಿಕ್ಷಣ ಇಲ್ಲದ ಮನುಷ್ಯ ಏನ್ಮಾಡ್ತಾನೆ ಅನೇಕ ಮೂಢನಂಬಿಕೆಗಳಿಗೆ ಬಲಿಯಾಗಬಹುದು ಅನೇಕ ಒಂದು ಸಮಸ್ಯೆಗಳನ್ನು ಎದುರಿಸ್ಬಹುದು ಆದ್ರೆ ಈ ಒಂದು ಸಮಸ್ಯೆಗಳಲ್ಲಿ ಅನೇಕ ಬರ್ತಾವೆ ಇಂದು ಮಕ್ಕಳ ಸಮಸ್ಯೆಯಾಗಿ ಸಮಸ್ಯೆಗಳಾಗಿರ್ಲಿ ಅಥ್ವಾ ಆಹಾರ ಸಮಸ್ಯೆಯಾಗಿರ್ಲಿ ಅಥ್ವಾ ನಾವು ಬದುಕುವ ಸಮಸ್ಯೆಯಾಗಿರ್ಲಿ ಹೆಚ್ಚು ಅಕಡಮಿಯ ಮಕ್ಕಳು ಹೆಚ್ಚಾಗಿ ದೂರು ಅಂತಂದ್ರೆ ಅವ್ರಿಗೆ ಒಂದು ಶಿಕ್ಷಣ ಇಲ್ಲದ ಕಾರಣ ಅವ್ರೇನು ಮಾಡ್ತಾರೆ ಹೆಚ್ಚಾನು ಮಕ್ಳಿಗೆ ಹುಟ್ಟಿಸ್ತಾರ ಆದರೆ ಆ ಮಕ್ಳಿಗೆ ಶಿಕ್ಷಣ ಕೊಡಿಸುವದು ಊಟ ಕೊಡಿಸೋದು ಬಟ್ಟೆ ಕೊಡಿಸೋದು ಇದೆಲ್ಲ ಅವ್ರಿಂದ್ಲು ಸಾಧ್ಯ ಆಗೋದಿಲ್ಲ ಅವ್ರೂ ಹಿಂದೆ ಏನಾಗಿರ್ತಾರೆ ಅಶಿಕ್ಷಿತರಾಗಿರ್ತಾರೆ ಮುಂದಿನ ಮಕ್ಕಳನ್ನೂ ಕೂಡ ಅಶಿಕ್ಷಿತರೇ ಆಗಿ ಇರಬಹುದು ಅದು ಅಲ್ಲದೇ ಅನೇಕ ಒಂದು ಸಮಸ್ಯೆಗಳು ಬಂದಿರ್ತಾವೆ ಒಂದು ಊಟದ ಸಮಸ್ಯೆ ಒಂದು ಆಸ್ಪತ್ರೆಗೆ ಯಾರಿಗಾದ್ರು ಏನು ಕಾಯ್ಲೆ ಇತ್ತು ಅಂತಂದ್ರೆ ಗಪ್ನೇ ಹೋಗ್ಲಿಕ್ಕೆ ಅವ್ರಿಗೆ ದುಡ್ಡು ಸಿಗಂಗಿಲ್ಲ ಆಂತ ಸಮಯದಲ್ಲಿ ಏನಾಗಹುದು ಆ ಮನುಷ್ಯ ನಮ್ಗೆ ಒಂದು ಕೈಬಿಟ್ಟು ಕೂಡ ಹೋಗಬಹುದು ಇಂಥ ಪರಿಸ್ಥಿತಿಗಳು ಬರ್ತವೆ ಅದು ಅಲ್ಲದೆ ನಾವು ಯಾರ್ಲಿಂದರೆ ಒಂದು ಸಾಲ ತೆಗದುಕೊಂಡೇವಂತಂದ್ರೆ ಆ ಸಾಲುಗಾರನು ನಮಗೆ ಒಂದು ಸಾವಿರ್ರುಪಾಯಿ ಕೊಟ್ಟು ಎರ್ಡು ಸಾವಿರ ಅಂತ ಬರ್ಕೊಂಡು ನಮ್ಮದು ಒಂದು ಹೆಬ್ಬಟ್ಟಿನ ಗುರ್ತು ಹಾಕೊಬೋದು ಅದರಲ್ಲಿಂದ ನಾವು ಅವ್ನಿಗೆ ಎರ್ಡು ಸಾವಿರರುಪಾಯಿ ಕೊಡ್ತೇವು ನಾವು ಬಾಯಿಯಿಂದ ನಾವು ಒಂದೇ ಸಾವಿರ ತೊಗೊಂಡಿದ್ದೇವೆ ಅಂದ್ರೂ ಕೂಡ ಅವ್ರು ಕೇಳೋದಿಲ್ಲ ಹಿಂಗೆ ಅನೇಕ ಸಮಸ್ಯೆಗಳಿಗೆ ಒಂದು ಅಶಿಕ್ಷಿತರು ಬಲಿಯಾಗಬಹುದು ಶಿಕ್ಷಣ ಪಡಿದವರು ಕೂಡ ಅದಕ್ಕೆ ಹಿಂದಿನವ್ರು ಹೇಳ್ತಾರೆ ಶಿಕ್ಷಣ ಇರೋದ್ರಿಂದ ಏನಾಗ್ತಾನೆ ಮನುಷ್ಯ ಒಂದು ಉತ್ತಮ ಬದುಕು ಬದುಕಭೌದು ಉತ್ತಮವಾಗಿ ಬಾಳಭೌದು ಸಮಸ್ಯೆಗಳನ್ನು ಎದ್ರಿಸ್ಬೌದು ಪ್ರತಿ ಒಂದು ಕೆಲಸವನ್ನು ಕೂಡ ಅವನು ಮಾಡಭೌದು ಅಂತ ಹೇಳ್ಲಿಕ್ಕೆ ಇಷ್ಟ ಎಷ್ಟೈತೊ ಏನೋ ಎರಡನ್ನು